ಹಲೋ ನಮಸ್ತೆ ಸರ್ ನಮ್ಮ ಹೆಸರು ಬಂದು ಸಹನಾ ಅಂತ ಹೇಳಿ ನಾವು ದಾಬಸ್ಪೇಟೆ ತುಮಕೂರಿಂದ ಫೋನ್ ಮಾಡ್ತಿರೋದು ಸರ್ ಇದು ಸ್ಥಳೀಯ ಕ್ಯಾಬ್ ಸಂಸ್ಥೇನ ಮಾತಾಡ್ತಿರೋದು ಸರ್ ಹೌದು ಸರ್ ಸರ್ ನಾವು ನಿಮ್ಮ ಸಂಸ್ಥೇಲ್ಲಿ ಒಂದು ಕ್ಯಾಬ್ನ ಬುಕ್ ಮಾಡಿದ್ವಿ ದಾಬಸ್ಪೇಟೆಯಿಂದ ನೆಲಮಂಗ್ಲಕ್ಕೆ ಹೋಗ್ಬೇಕಾದಂಥ ಮಾರ್ಗದಕ್ಕೆ ಕ್ಯಾಬ್ನ ಬುಕ್ ಮಾಡಲಾಗಿತ್ತು ಸರ್ ಆದ್ರೆ ನಾವು ಕಾಬ್ನ ಬುಕ್ ಮಾಡಿದ್ದಂಥ ಸಮಯ ಬಂದು ಹನ್ನೊಂದು ಗಂಟೆ ಈಗಾಗಲೇ ಸಮಯ ಹನ್ನೆರಡೂವರೆ ಆಗ್ತಾ ಬಂದಿದೆ ಆದ್ರೂ ಕೂಡ ನಿಮ್ಮ ಕ್ಯಾಬವ್ರು ಬಂದಿಲ್ಲ ನಾವು ನಿಮ್ಮ ಚಾಲಕರಿಗೆ ಕರೆ ಮಾಡಿದ್ರೆ ಅವ್ರು ಚಾಲಕರು ಫ್ ಕರೇನ ಸ್ವೀಕರಿಸ್ತಿಲ್ಲ ನಾವು ಏನು ಮಾಡಬೇಕೂಂತ ಗೊತ್ತಾಗ್ತಿಲ್ಲ ನಮಗೆ ಸಮಯ ತುಂಬ ವ್ಯರ್ಥ ಆಗಿದೆ ನಾವು ನಿಮ್ಮ ಕ್ಯಾಬನ್ನು ಕಾದೂ ಕಾದೂ ಕೊನೆಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈಗ ನಿಮ್ಮ ಸಂಸ್ಥೆಗೆ ಕರೆ ಮಾಡಿದ್ದೀವಿ ನೀವು ಪ್ರಯಾಣಿಕರನ್ನು ಈ ಥರ ಕಾಯಿಸೋದು ಎಷ್ಟು ಸರಿ ಸರ್ ಪ್ರಯಾಣಿಕರು ನಿಮ್ಮ ಸಂಸ್ಥೆ ಮೇಲೆ ಗೌರವ ಇಟ್ಕೊಂಬೇಕು ಅಂದರೆ ಸರಿಯಾದ ರೀತಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ ಈ ಥರ ನೀವು ಯಾವುದೇ ಥರ ಸರಿಯಾದ ಕೆಲಸ ಮಾಡಲಿಲ್ಲ ಅಂದರೆ ಪ್ರಯಾಣಿಕರು ನಿಮ್ಮ ಕ್ಯಾಬ್ಗೆ ಮುಂದಿನ ಸಲ ಕರೆ ಹೆಂಗ್ ಮಾಡ್ತಾರೆ ನಿಮ್ಮ ಚಾಲಕರು ಸರಿಯಾದ ರೀತಿನಲ್ಲಿ ಕೆಲಸ ಮಾಡ್ತಿದಾರೋ ಇಲ್ಲವೋ ಅನ್ನೋದ್ರ ಬಗ್ಗೆನೂ ಕೂಡ ನೀವು ಗಮನ ಕೊಡಬೇಕಾಗುತ್ತೆ ನಾವು ಕರೆ ಮಾಡ್ತನೇ ಇದ್ದೀವಿ ಆದರೆ ಅವರು ಕರೆ ಸ್ವೀಕರಿಸ್ತನೇ ಇಲ್ಲ ನಮಗೆ ಅನಿವಾರ್ಯ ಹೋಗಲೇಬೇಕು ನೆಲಮಂಗ್ಲಕ್ಕೆ ನಾವು ಆದರೂ ಕೂಡ ನಾವು ಒಂದೂವರೆ ಗಂಟೆಯಿಂದ ಕಾಯ್ತಿದ್ದೀವಿ ನಮ್ಮ ತಾಳ್ಮೆಯೂ ಕೂಡ ಒಂದು ಮಿತಿಯನ್ನೋದು ಇರುತ್ತಲ್ಲವ ಸರ್ ಅಲ್ಲಿ ಆಸ್ಪತ್ರೆಯಲ್ಲಿ ನಮ್ಮ ಸಂಬಂಧಿಕರಿಗೆ ತುಂಬಾ ಸೀರಿಯಸ್ ಅಂತ ಹೇಳಿದ್ದಾರೆ ನಾವು ಹೋಗ್ಲೇಬೇಕ್ ಅಲ್ಲಿಗೆ ಆದರೆ ಇಲ್ಲಿ ನೋಡಿದ್ರೆ ನಿಮ್ಮ ಕಾಬ್ನವ್ರು ಬಂದಿಲ್ಲ ಏನು ಮಾಡೋದು ಹೇಳಿ ಹಾಗೆನೆ ಪ್ರಯಾಣಿಕರನ್ನ ಎಷ್ಟು ಅಂತ ಕಾಯಿಸ್ತೀರ ಇದ್ರ ಬಗ್ಗೆ ಸ್ವಲ್ಪ ಗಮನ ತೊಗೊಳಿ ಸರ್ ಅದೆಲ್ಲದ್ಕಿಂತ ಹೆಚ್ಚಾಗಿ ನಾವು ಈಗ ಕ್ಯಾಬ್ನ ಬುಕ್ ಮಾಡಿದ್ದೀವಿ ಬಸ್ಗೂ ಕೂಡ ಹೋಗೋಂಗಿಲ್ಲ ಆಟೋಗೂ ಕೂಡ ಹೋಗೋಂಗಿಲ್ಲ ಏಕೆಂದ್ರೆ ಬುಕ್ ಮಾಡಿದ್ದೀವಿ ಬರ್ತಾರೇನೊ ಬರ್ತಾರೇನೋಂತ ಹೇಳಿ ಎಷ್ಟೊತ್ತು ಅಂತ ಕಾಯೋಣ ಕೊನೆಗೆ ಬಸ್ ಹತ್ಕೊಂಡು ಬಂದೇ ಬಿಟ್ಟಿದೀವಿ ನಾವು ಈಗ ನಾನು ಕರೆ ಮಾಡಿದ್ದು ಉದ್ದೇಶ ಇಷ್ಟೇ ನೀವು ಎಷ್ಟೊತ್ತಾದರೂ ಬರ್ದೆ ಇರೋ ಕಾರಣ ನಾನು ಬಸ್ ಹತ್ತಿದೀನಿ ನೆಲಮಂಗ್ಲ ಗಾಡಿ ಆದ್ದರಿಂದ ನಾನು ಬುಕ್ ಮಾಡಿದ್ದಂಥ ಕ್ಯಾಬ್ನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಕರೆ ಮಾಡಿದ್ದೀನಿ ಹೌದು ಸರ್ ಕ್ಯಾನ್ಸಲ್ ಮಾಡಿ ನಮಗೆ ಬೇಡ ಮುಂದಿನ ಸಲ ಆದರೂ ಕೂಡ ನಿಮ್ಮ ಕೆಲಸಾನ ಅಥವಾ ನಿಮ್ಮ ಚಾಲಕರು ಸರಿಯಾದ ರೀತಿನಲ್ಲಿ ಕೆಲಸ ಮಾಡಲಿ ಅಂತೇಳಿ ಹೇಳಿ ಮತ್ತು ಅವ್ರ್ಗೆ ಸೂಚನೆಗಳನ್ನ ನೀಡಿ ಪ್ರಯಾಣಿಕರನ್ನ ಹೆಚ್ಚ್ ಹೊತ್ತು ಕಾಯಿಸಬಾರ್ದು ಅಂತ ಹೇಳಿ ಈ ಥರ ಕಾಯಿಸೋದ್ರಿಂದ ಪ್ರಯಾಣಿಕರಿಗೆ ತುಂಬಾ ತೊಂದರೆ ಆಗುತ್ತೆ ನಮ್ಮ ಸಮಯಕ್ಕೂ ಕೂಡ ಬೆಲೆ ಇದೆ ಅನ್ನೋದನ್ನ ಗಮ್ನದಲ್ಲಿ ಇಟ್ಕೊಳ್ಬೇಕು ಅಂತೇಳಿ ನಿಮ್ಮನ್ನು ಕೇಳ್ಕೊಳ್ತೀನಿ ಧನ್ಯವಾದಗಳು ಸರ್